ಇಂದು ನಮ್ಮ ಕೋಲಾರ ಜಿಲ್ಲೆಯ ಸ್ಥಳೀಯ ಆಡಳಿತ ಮತ್ತು ರಾಜಕೀಯ ಸಂರಚನೆ ಬಗ್ಗೆ ಮಾತಾಡಬೇಕೆಂದರೆ ನನಗೆ ಅವ್ಮಾನವಾಗುತ್ತಿದೆ ಯಾಕಪ್ಪ ಎಂದರೆ ಇಂದು ರಾಜಕೀಯ ವ್ಯಕ್ತಿಗಳೆಷ್ಟೋ ಜನ ಎಲೆಕ್ಷನ್ ಮೊದಲು ನಾನು ಹಾಗೆ ಮಾಡುವೆ ಹೀಗೆ ಮಾಡುವೆ ಕೆಲಸ ಮಾಡಿಕೊಡುವೆ ಎಂದು ಹೇಳಿ ಓಟ್ ಹಾಕಿಸಿಕೊಂಡು ಗೆಲ್ಲು ಗೆದ್ದ ಗೆದ್ದಿದ ನಂತರ ಯಾವುದೇ ರೀತಿ ಎಮ್ ಎಲ್ ಎ ಇರ್ಬೋದು ಎಂ ಪಿಗಳಾಗ್ಬೋದು ಯಾವುದೇ ಒಬ್ಬ ಪ್ರಜೆಯ ಮನೆಯ ಹತ್ತಿರ ಬಾಗಿಲತ್ತಿರ ಹೋಗಿ ನಿಮ್ಮ ಸಮಸ್ಯೆ ಏನಿದೆ ಎಂದು ಯಾರೂ ಕೇಳುವುದಿಲ್ಲ ಯಾಕೆಂದರೆ ಅವರ ಕೆಲಸ ಆದ ನಂತರ ಯಾರೂ ಅಷ್ಟೇ ಮನೆ ಬಳಿ ಬರುವುದಿಲ್ಲ ಅವ್ರಷ್ಟಕ್ಕೆ ಅವ್ರ ಆಫೀಸಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಿದ್ದಾರೆ ಇಂದು ನಮ್ಮ ಸಮಾಜ ಎಷ್ಟು ಹದಗೆಟ್ಟಿದೆ ಎಂದರೆ ಚರಂಡಿಗಳೇನಿದೆ ತುಂಬಿ ಹರಿದುಕೊಂಡು ಹೋಗಿ ದಾರಿ ಎಲ್ಲ ಹೋಗುತ್ತಿದೆ ರಸ್ತೆಗಳು ಸರಿ ಇಲ್ಲ ಬ ಪ್ರಯಾಣಿಕರು ಬಸ್ನಲ್ಲಿ ಪ್ರಯಾಣಿಸಬೇಕಾದರೆ ತುಂಬ ಕಷ್ಟ ಆಗುತ್ತಿದೆ ರೋ ರಸ್ತೆಗಳು ಸರಿ ಇಲ್ಲ ಮತ್ತು ಬೀದಿ ದೀಪಗಳು ದುರ್ಬಳಕೆ ಆಗಿದೆ ಇದು ಯಾವುದೇ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ನಮ್ಮ ಎಂ ಎಲ್ ಎ ಇರ್ಬೋದು ಎಂ ಪಿ ಇರ್ಬೋದು ಸರ್ಕಾರ ಯಾವುದೇ ತಲೆ ಯಾರೂ ಹಾಕ್ಕೊಳುತ್ತಿಲ್ಲ ನಮ್ಮ ಸಮಾಜ ಇವತ್ತು ತುಂಬ ಹದಗೆಟ್ಟಿದೆ ಎಷ್ಟೋ ಜನ ಯುವಕರು ಉದ್ಯೋಗದಿಂದ ಬಳಲ್ತಿದ್ದಾರೆ ಅವ್ರಿಗೆ ಉದ್ಯೋಗ ಕಲ್ಪಿಸಿಕೊಳ್ಳಲು ನಮ್ಮ ಸರ್ಕಾರ ಯಾವುದೇ ರೀತಿಯ ವ್ಯವಸ್ಥೆ ಮಾಡುತ್ತಿಲ್ಲ ಎಗ್ಸಾಂಪಲು ಒಂದು ಎಂ ಎಲ್ ಎ ಎಂ ಪಿ ಇರ್ಬೋದು ಕೆಲವೊಂದು ಕಂಪನಿಗಳಲ್ಲಿ ಯುವಕರಿಗೆ ಉದ್ಯೋಗ ಕೊಡಿಸ್ಬೇಕು ಯಾವುದೇ ರೀತಿ ಉದ್ಯೋಗ ಕೊಡಿಸ್ತಿಲ್ಲ ಎಲ್ಲ ಯುವಕರು ನಿರುದ್ಯೋಗದಿಂದ ಬಳಲ್ತಿದ್ದಾರೆ ಎಷ್ಟು ಜನಸಾಮಾಯ್ರ ಕುಟುಂಬಗಳು ಇಂದು ಬೀದಿಗೆ ಬಂದಿವೆ ಇದನ್ನು ಕೇಳುವವರಿಲ್ಲ ನೋಡುವವರಿಲ್ಲ